ಆ್ಯಂಡ್ ಪಂಪು ಹಿಂಭಾಗದಲ್ಲಿ ಒಂದು ಹ್ಯಾಂಡಲ್ ಮುಖಾಂತರ ನೀರನ್ನು ಕೈಯಿಂದ ಎಳೆಯಬೇಕು ಅದು ಮುಂಭಾಗದ ಕೊಳವೆಯ ಮುಖಾಂತರ ನೀರು ಹರಿದು ಬರುತ್ತದೆ ನಾವು ಚಿಕ್ಕವರಿದ್ದಾಗ ಅನೇಕ ರೀತಿಯ ಈ ರೀತಿ ಆ್ಯಂಡ್ ಪಂಪುಗಳನ್ನು ನಾವು ನೋಡಿದ್ದೇವೆ ಆ್ಯಂಡ್ ಪಂಪು ಅದರ ಜೊತೆಗೆ ಈ ಉದ್ದವಾದ ಸಾಲು ಇತ್ತು ನಾವು ಚಿಕ್ಕವರು ಇರಬೇಕಾದ್ರೆ ಉದ್ದಿನ ಸಾಲು ಇತ್ತು ಆ ಸಾಲದ ಸರದಿಯ ಪ್ರಕಾರ ನಾವು ಹ್ಯಾಂಡ್ ಪಂಪಿನ ಮೂಲಕ ನೀರನ್ನು ತೆಗೆದುಕೊಂಡು ಬರಬೇಕಾಗಿತ್ತು ಈ ಒಂದು ಆ್ಯಂಡ್ ಪಂಪು ಬೇಸಿಗೆಯ ಸಂದರ್ಭದಲ್ಲಿ ಒಣಗಿರುತ್ತವೆ ಅಲ್ಲಿ ನೀರು ಬರದೇ ಹಾಗೇ ಇರುವುದು ಉಂಟು